ಜನರು ಮದುವೆಯಲ್ಲಿ ಮದುವೆಯಲ್ಲಿ ಉಡುಗೊರೆಯನ್ನ ಸೀರೆ ಕೊಡ್ತಾರೆ ಸೀರೆ ಬ್ಲೌ ಪೀಸ್ ಸೀರೆ ಬ್ಲೌ ಪೀಸ್ ಬಂಗಾರ ಉಂಗ್ರ ಕಿವ್ಯಾಗಿನುವ್ ಇತ್ಯಾದಿಗಳನ್ನು ಕೊಡುತ್ತಾರೆ ಆದ್ರು ಉಡುಗೊರೆ ಮೂಲಕ ಉಡುಗೊರೆ ಮೂಲಕ ವರದಕ್ಷಿಣೆ ಏನಪ್ಪ ಅಂದ್ರ ಹುಡುಗನಿಗೇ ಎಳೆ ಹಾಕ್ತಾರೆ ಹೊರ್ಳ್ಳಿ ಉಂಗುರ ಹಾಕ್ತಾರೇ ಬ್ರಾಸ್ಲೆಟ್ ಹಾಕ್ತರಾ ಹೊಳ್ಳಿ ಅವ್ನಿಗೆ ಉಂಗ್ರ ಇದ ವಾಚ್ ಕೋಟೂ ಡ್ರಸ್ಸ್ ಪಂಚೆ ಬನ್ಯಾನು ಶರ್ಟು ಇವೆಲ್ಲವನ್ನು ವರದಕ್ಷಿಣೆ ಇದನ್ನು ಹುಡುಗನಿಗೆ ಹಾಕ್ತಾರೆ ಈ ವರದಕ್ಷಿಣೆ ವರದಕ್ಷಿಣೆ ಅಂದ ಬಳಿಕ ನಮ್ಗೆ ನೆನಪು ಆಗೋದು ಅಂದ್ರೆ ಹುಡ್ಗುನಿಗ್ ಏನೇನು ಹಾಕ್ಬೇಕಪ್ಪ ಎರಡು ತೊಲ ಎಳೆ ಹೊಳ್ಳಿ ಒಂದು ಅರ್ಧ ತೊಲೆ ಉಂಗುರ ಹೊಳ್ಳಿ ಏನಪ್ಪ ಅಂದ್ರೆ ಬ್ರಾಸ್ಲೇಟ್ ಒಂದು ಮೂರು ತೊಲ ಬ್ರಾಸ್ಲೇಟ್ ಈ ಥರ ಒಂದು ಉಡುಗೊರೆನ ವರದಕ್ಷಿಣೆ ಅಂತೇಳಿ ಕೊಡ್ತಾರೆ ಕೊಡ್ತೀವಿ ನಾವು ಹುಡುಗನಿಗೆ ಹೊಳ್ಳಿ ವಧುವಿಗೆ ನೀಡೋದು ಉಡುಗೊರೆ ಅಂದ್ರೆ ಅವ್ನಿಗು ಪ್ಯಾಂಟು ಶರ್ಟು ಟೋಪಿ ಇವು ಗಾಂಧಿ ಇವ್ರದ್ದು ನೆಹರು ಹಾಕೋಳೊವಂತ ಒಂದು ಟೋಪಿ ಕೊಡ್ತೀವಿ ಉಡುಗೊರೆ ನೀಡುವಾಗ ಪ್ಯಾಂಟು ಶರ್ಟು ಗಾಂಧಿ ಹಾಕೋಳೊ ಟೋಪಿ ಟಾವಲ್ಲ ಇವೆಲ್ಲವನ್ನು ಉಡುಗೊರೆಯಾಗಿ ಕೊಡ್ತಿರ್ತೀವಿ ಮತ್ತೆ ನಾವು ಹುಡ್ಗಿಗಾದ್ರ ನಾವು ಏನಪ್ಪ ಅಂದ್ರೆ ಸೀರೆ ಬ್ಲೌಸ್ ಪೀಸ್ ಸೀರೆ ಹಿಂಗೆ ಡ್ರೆಸ್ಸ್ ಅಥವಾ ಅವ್ಳಿಗೆ ಏನು ಇಷ್ಟ ಆಗತ್ತೆ ಕಿವ್ಯಾನ ಇಷ್ಟ ನಾವು ನಾವು ಇದನ್ನು ನಾವು ಬಂಗಾರ ಕೊಡಬೇಕಪ್ಪ ಆ ಉಡುಗೊರೆ ಅಂದ್ರೆ ನಾವು ಹುಡ್ಗಿಗೆ ಕಿವಿಯಾಗಿನ ಓಲೆ ಅಥವಾ ಉಂಗ್ರ ಆಗಲಿ ಅಥವಾ ನೆಕ್ಲೇಸ್ ಆಗಲಿ ಸೀರೆ ರೇಷ್ಮೆ ಸೀರೆ ಹಿಂಗೆ ಏನೋ ಒಂದು ಉಡುಗೊರೆನ ಕೊಡ್ತೀವಿ ಮದುವೆಯಲ್ಲಿ ಅವ್ಳಿಗೆ ಯಾವುದಾದ್ರು ಇಷ್ಟ ಆಗುತಪ್ಪ ಅಂದ್ರೆ ಮದುವೆಯಲ್ಲಿ ನಾವು ಕೊಡುವಂತ ಇದು ಒಂದನೇದು ಪ್ರೀತಿ ಏನಪ್ಪ ಅಂದ್ರೆ ಮದುವೆ ಮದುವೆ ಹುಡುಗಿಗೆ ಆಯ್ತು ಹುಡುಗನ್ಗೆ ಆಯ್ತು ನಾವು ಕೊಡುದು ವರದಕ್ಷಿಣೆಕ್ಕಿಂತ ನಾವು ಕೊಡುವಂತ ಒಂದ ಬಂಗಾರ ಬೆಳ್ಳಿ ಇವೆಲ್ಲಕ್ಕಿಂತ ನಾವು ಕೊಡೊ ಒಂದು ಪ್ರೀತಿ ಇರತ್ತೆ ಅಲ್ಲ ಅದೇ ಅದು ಒಂದು ಅವ್ರಿಗೆ ಭಾಳ ಖುಷಿ ಆಗತ್ತೆ ಅದನ್ನು ನಾವು ಪ್ರೀತಿ ಕೊಟ್ಟದ್ದೆ ಒಂದು ದೊಡ್ಡ ಖುಷಿ ಆಗತ್ತೆ ಇವೆಲ್ಲ ಮಾ ಅದ್ರ ಜೊತೆಗೆ ಪ್ರೀತಿ ಖುಷಿ ಜೊತೆಗೆ ನಾವು ಬಂಗಾರ ಬೆಳ್ಳಿ ಇದು ಮದ್ವೆ ಹುಡುಗಿಗೆ ಮದ್ವೆ ಹುಡುಗಿಗೆ ನಾವು ಬಾಂಡೆ ಅಂತ ಹಾಕ್ತಿರ್ತೀವಿ ಆ ಬಾಂಡೆದೊಳಗೆ ನಾವು ಏನಪ್ಪ ಅಂದ್ರೆ ಏನೋ ಒಂದು ಹುಡುಗಿ ಕಡೆ ಎ ಕೊಡೋಕೆ ಆಗ್ಲಾರ್ದು ಅಂತದ್ದು ಒಂದು ವಸ್ತು ಅಂತ ಇರ್ತೈತೆ ಆ ವಸ್ತುನ ನಾವು ಕೊಡಬಲ್ವಿ ಏನಪ್ಪ ಅಂದರೆ ನಾವು ಹಂಡೆ ಆಯ್ತು ಅಥವಾ ಟಾಕಿ ಇಂಥ ವಸ್ತುವನ್ನು ನಾವು ಕೊಡ್ಬೋದು ಯಾಕಂದ್ರೆ ಹುಡುಗಿ ಹುಡ್ಗಿ ಮನೆಯವ್ರಿಗೆ ಕೊಡೋಕೆ ಆಗದೆ ಇರ್ದವ್ರು ನಾವು ಅಂದ್ರೆ ಇದನ್ನು ಅಣ್ಣ ತಮ್ಮ ಆದವರು ಇಂಥವು ನಾವು ಏನಾದ್ರು ನಾವು ಅಂಥವು ಕೊಡೊ ಅಂಥವು ಕೊಡ್ಬೇಕು ನಾವು ವಸ್ತುಗಳನ್ನು ಕೊಡ್ತಿರ್ತೀವಿ ಹುಡಗನಿಗೆ ಏನು ಇಷ್ಟ ಅಪ್ಪ ಹುಡುಗನಿಗೆ ಬಾ ಅಂದ್ರೆ ಬಂಗಾರ ಬಂಗಾರ ಅಂದ್ರೆ ಇಷ್ಟ ಇರ್ತೈತೆ ಪ್ರೀತಿನು ಇಷ್ಟ ಇರ್ತೈತೆ ಬಂಗಾರ ಬಂಗಾರದಂತ ಹುಡುಗಿ ಕೊಟ್ಟಿರ್ತೀವಿ ಅಂದ್ಮ್ಯಾಗೆ ಬಂಗಾರನು ಕೊಡ್ಲೆ ಬೇಕು ಆಗಿರ್ತ್ತೆ ಅವ್ನಿಗೆ ಉಂಗುರ ಹಾಕಿರ್ತಿವೀ ಹೊಳ್ಳೀ ಎಳೆ ಹಾಕಿರ್ತಿವೀ ಬ್ರಾಸ್ಲೇಟ್ ಹಾಕಿರ್ತೀವಿ ಹೊಳ್ಳೆ ಅವ್ನಿಗೆ ಇಷ್ಟ ಆಗುದು ಡ್ರೆಸ್ ಕೊಡ್ಸಿರ್ತೀವಿ ಹೂ ಇದೆನು ವಾಚು ಮೊಬೈಲ್ ಹೊಳ್ಳೀ ಗಿಫ್ಟ್ ಆಗ್ ಕೊಡೋದು ಅಂದ್ರೆ ನಾವು ಮೊಬೈಲನ್ನು ಕೊಡ್ತಿರ್ತೀವಿ ವರದಕ್ಷಿಣೆ ಅಂತೇಳಿ ಬಂದಾಗ ಅಥವಾ ನಾವು ಒಂದು ಸಾಮಾನು ಅಂತ ಹೇಳಿ ಬಂದಾಗ ನಾವು ಬೆಳ್ಳಿವು ಶಮೇ ಆರತಿ ತಾಟು ಬಾಂಡೆ ಸಾಮಾನು ಇವೆಲ್ಲವನ್ನು ಹಾಕ್ತಿರ್ತೀವಿ ಕೊಡ್ತಿರ್ತಿವಿ ಉಡುಗೊರೆ ಅಂತೇಳಿ ಹೊಳ್ಳೀ ಹುಡುಗನಿಗೆ ಅಂತ ಬಂದಾಗ ಇವೆಲ್ಲವನ್ನು ಕೊಡ್ಬೇಕು ಆಗಿರತ್ತೆ ಕೊಡ್ತಿರ್ತೀವಿ ಹುಡ್ಗನ ಮನಿಗೆ ನಮ್ಮ ಹುಡುಗಿ ಹೋಗವಾಗನಾ ಅವಳಿಗೇನು ತಾಳಿ ಚೈನ್ ಅಂತ ಇರತ್ತೆ ಮಾಡಿಸಿದ್ದು ತಾಳಿ ಚೈನ ಮಾಡಿಸ್ತಿರ್ತೀವಿ ನೆಕ್ಲೇಸ್ ಲಾಂಗ್ ಚೈನಾ ಇವೆಲ್ಲ ಉಡುಗೊರೆ ಆಗಿನು ಕೊಡ್ತಿರ್ತೀವಿ ವರದಕ್ಷಿಣೆ ಉಡುಗೊರೆಯಾಗಿ ಕೊಡ್ತಿರ್ತೀವಿ ಹೊಳ್ಳೀ ಗಾದೆ ಅಂತೇಳಿ ಕೊಡ್ತಿರ್ತೀವಿ ಹುಡುಗಿಗೆ ಹಿಂಗ ಬೆಡ್ಶಿಟ್ಟ ಬಟ್ಟೆಗಳು ದಿನ ಉಡಲಿಕ್ಕೆ ಬಟ್ಟೆಗಳನ್ನು ಉಡುಗೊರೆಯಾಗಿ ಕೊಡ್ತಿರ್ತೀವಿ ಅವು ಯಾವ್ಯಾವ ಉಡುಗೊರೆ ಒಳಗನೆ ಬರ್ತವೆ ಬೇರೆ ಬೇರೆ ಬೆಳ್ಳಿ ಪದಾರ್ಥ ಆಗ್ಲಿ ಬೆಳ್ಳಿಯವು ವಸ್ತು ಆಗಲಿ ಇವ್ನೆಲ್ಲನು ನಾವು ಕೊಡ್ತಿರ್ತೀವಿ ಬೆಳ್ಳಿ ವಸ್ತು ಅಂದಾಗ ದೀಪ ಬೆಳ್ಳಿ ದೀಪದ್ದು ದು ಕುಂಕುಮ ಅರ್ಶಿನ ಕುಂಕುಮದ್ದು ಬೆಳ್ಳಿ ಆತಿ ತಾಟು ಬೆಳ್ಳಿಯವು ಇವೆಲ್ಲವನ್ನು ಉಡುಗೊರೆಯಾಗಿ ಕೊಡ್ತೀವಿ ಸೀರೆ ಆಭರಣ ತಾಳಿ ಇವೆಲ್ಲನು ನಾವು ಉಡುಗೊರೆಯಾಗಿ ಕೊಡ್ತಿರ್ತೀವಿ ಗಿಪ್ಟ್ ಆಗಿ ಕೊಡೋದು ಅಂದ್ರೆ ಕೆಲವೊಬ್ಬರಿಗೆ ಗಿಫ್ಟಾಗಿ ಕೊಡೋದು ಅಂದರೆ ನಾವು ಬೇರೆಯದವ್ರ ಮದಿವೆಗೆ ಹೋದಾಗ ನಾವು ತಾಟು ಕೊಡ್ತಿರ್ತೀವಿ ಅಥವಾ ಡಬ್ಬಿ ಕೊಡ್ತಿರ್ತೀವಿ ಅಥವಾ ಆಟ್ ಬಾಕ್ಸ್ ಕೊಡ್ತಿರ್ತೀವಿ ಹಿಂಗ್ ಏನಾದ್ರು ಒಂದು ಕೊಡ್ತಿರ್ತೀವಿ ವರದಕ್ಷಿಣೆ ಬಗ್ಗೆ ಮಾತಾಡ್ಬೇಕಂದ್ರೆ ಅವರಿಗೆ ದುಡ್ಡು ರೊಕ್ಕ ರೊಕ್ಕನು ಕೊಡ್ಬೇಕು ಹೊಳ್ಳಿ ಬಂಗಾರ ಕೊಡಬೇಕು ಹೊಳ್ಳೆ ಅವ್ರಿಗೆ ನಾವು ಬೆಳ್ಳಿ ಇಷ್ಟು ಕೆ ಜಿ ಅಂತ ಬೆಳ್ಳಿನು ಕೊಡ್ಬೇಕು ಹಿಂಗ್ ಏನಾದರು ಒಂದು ಇದು ಇದ್ರು ಕೊಡ್ತಾನೆ ಇರ್ಬಕು ಕೊಡ್ತೀವಿ ಅಂತ ಒಂದು ಮಾತು ಮಾತಾಡಿದಂದರೆ ಕೊಡಲೇಬೇಕು ವರದಕ್ಷಿಣೆ ಅಂತೇಳಿ ಏನಪ್ಪ ಅಂದರೆ ನಾವು ಏನೇ ಮಾಡಿದ್ರು ಒಂದು ಅದು ಅವರು ನೆನೆಸುವಂತ ಒಂದು ವಸ್ತು ಅಂತೇಳಿ ಕೊಟ್ಟಾಗ ಅವ್ರಿಗು ಖುಷಿ ಇರತ್ತೆ ನಮಗು ಖುಷಿ ಇರತ್ತೆ ನಮ್ಮನೆ ಹೆಣ್ಣು ಮಗಳನ್ನ ಅವರು ಚೆನ್ನಾಗಿ ಇಟ್ಕೊಂಡಿರ್ತಾರೆ ವರದಕ್ಷಿಣೆ ಕೊಟ್ರನೆ ಚೆನ್ನಾಗಿ ಇಟ್ಕಬೇಕಂತ ಏನು ನೇಮ ಇಲ್ಲ ಆದರು ಕೂಡ ಕೆಲವೊಬ್ಬರಿಗೆ ವರದಕ್ಷಿಣೆ ಕೊಟ್ಟಾಗ ಅವರಿಗೆ ಅದು ಒಂದು ಏನೋ ಒಂದು ಖುಷಿ ಅವ್ರಿಗೆ ಇಷ್ಟೆಲ್ಲ ಕೊಟ್ರು ನಮ್ಮನಿಗೆ ಮಗಳ್ನ ಕಳ್ಶ್ಯಾರೆ ಅಂತೇಳಿ ಅದ್ನೆಲ್ಲ ಅನುಸರಿರ್ಸ್ಕೊಂತಿರ್ತಾರೆ ಅದನ್ನೆಲ್ಲ ಇದನ್ನು ಇಷ್ಟಪಡ್ತಿರ್ತಾರೆ ಕೆಲವೊಬ್ರು ಅದನ್ನು ಇಷ್ಟಪಡ್ತಿರದಿಲ್ಲ ವರದಕ್ಷಿಣೆ ನಾವು ಕೆಲವೊಬ್ರು ಹೆಣ್ ಮಗಳ್ನ ಇಷ್ಟಪಡ್ತಿರ್ತಾರೆ ಹಾಗು ಆಗಿರ್ತವು ಆದರೆ ನಾವು ಯಾರದ್ದೊ ಮದ್ವಿಗೆ ಹೋದ್ರು ಉಡುಗೊರೆಯಂತ ಕೊಡೋದಾದ್ರೆ ಮದ್ವೆ ಒಳಗೆ ನಾವು ಹಾಟ್ ಬಾಕ್ಸ್ ಮಾಡ್ತಿರ್ತೀವಿ ಇದು ಕುಕ್ಕರ ಹೊಳ್ಳೀ ಡಬ್ಬ ಗಿಬ್ಬ ಮಾಡ್ತಿರ್ತೀವಿ ಪೋಟೋ ಪ್ರೇಮ್ ಪೋಟೊ ಮಾಡ್ತಿರ್ತೀವಿ ಉಡುಗೊರೆ ಅಂತೇಳಿ ಹೊಳ್ಳೀ ಪೋಟೋ ಪ್ರೇಮ್ ಒಂದು ಗಣೇಶನ ಪೋಟೋ ಅಂತೇಳಿ ಇದು ರಾಧ ಕೃಷ್ಣನ ಪೋಟೋ ಇವೇನಾದರು ಒಂದು ಉಡುಗೊರೆ ಅಂತೇಳಿ ಮಾಡ್ತಿರ್ತೀವಿ ಹೊಳೀ ಏನಪ್ಪ ಅಂದ್ರೆ ಮೊಬೈಲ್ ಕೊಡ್ತಿರ್ತೀವಿ ಏನಪ್ಪ ಅಂದ್ರೆ ಅವ್ರಿಗೆ ಅವ್ರ ಮನೆಯಲ್ಲಿ ಏನು ಇಲ್ಲ ಆ ವಸ್ತುನು ನೋಡಿ ಕೊಡ್ತಿರ್ತೀವಿ ಫ್ರಿಜ್ಜು ವಾಷಿಂಗ್ ಮಿಷನ್ನು ಟಿ ವಿ ವರದಕ್ಷಿಣೆ ಮೂಲಕನು ಕೊಡ್ತಿರ್ತೀವಿ ಆಮೇಲೆ ಅವ್ರ್ಗೆ ಮನಿಯಾಗೆ ಅವ್ರ ಮನಿಗೆ ನಾವು ಹೆಣ್ಣಿನ ಮನಿಗೆ ಹೋದಾಗ ಅಥವಾ ಗಂಡನ ಮನೆ ಓ ಗಂಡನ ಮನಿಗೆ ಹೋದಾಗ ನಾವು ನೋಡಿರ್ತೀವಿ ಅವ್ರ ಮನ್ಯಾಗೆ ಯಾವ ಸಾಮಾನು ಇರಲ್ಲ ಯಾವ ಸಾಮಾನ್ ಇರತ್ತೆ ಅವ್ರ ಮನೆಯಲ್ಲಿ ಅವನ್ನೆಲ್ಲ ನೋಡಿ ಬಿಟ್ಟು ಬಂದಾಗ ನಾವು ಏ ನಾವು ಈ ಸಾಮಾನು ನಾವು ಕೊಡಬೇಕಲ್ಲ ವರದಕ್ಷಿಣೆ ಅಂತೇಳಿ ಕೊಡಬೇಕಲ್ಲ ಅಂತೇಳಿ ನಾವು ಅದ್ನೆಲ್ಲದುನ್ನು ಲಕ್ಷ್ಯ ಕೊಟ್ಟು ನಾವು ವಾಸ್ ಕೊಡ್ತೀವಿ ವಾಷಿಂಗ್ ಮಿಷಿನ್ನ ಫ್ರಿಜ್ಜ ಟಿ ವಿ ಇನ್ನು ಇತ್ಯಾದಿ ಸಾಮಾನುಗಳನ್ನು ಬಾಂಡೆ ಸಾಮಾನು ಕಾಟ ಟ್ರೆಸಿರಿ ಇವ್ನ ಎಲ್ಲವನ್ನು ನಾವು ವರದಕ್ಷಿಣಿ ಮೂಲಕವಾಗಿ ನಾವು ಕೊಡ್ತಿರ್ತೀವಿ ಕೊಡ್ಲೆ ಬೇಕಾಗತ್ತೆ ಮನೆ ಹೆಣ್ಣು ಮಗಳಿಗೆ ಕೆಲವೊಬ್ರು ಗಿಪ್ಟ್ ಆಗಿ ಕೊಡ್ತಿರ್ತಾರೆ ಮನೆ ಮನೆ ಕಟ್ಟಿಸಿ ಜಾಗ ಒಬ್ಬೊಬ್ರಿಗೆ ಕೈಲಿ ಆದೋರು ಜಾಗ ಕೊಡ್ತಿರ್ತಾರ್ರ ಒಬ್ಬೊಬ್ರು ಕೈಲಿ ಆದೋರು ಕೈಲಿ ಹೆಚ್ಚಿನ ರೊಕ್ಕ ಇದ್ದೋರು ಏನಪ್ಪ ಅಂದ್ರೆ ಅವ್ರಿಗೆ ಮನೆನು ಕಟ್ಟಿ ಕೊಡ್ತಿರ್ತಾರೆ ಈಗ ಹುಡ್ಗುರ್ ಯಾಗಿವರ ಮದಿವೆ ಉಡುಗೊರೆಯಾಗಿ ಮನೆನು ಕಟ್ಕೊಡ್ತಿರ್ತಾರೆ ಇನ್ನು ಕೆಲವರು ಹೊಲ ಗದ್ದೆ ಅಂತೇಳಿ ವ ಇವ್ನ ಎಲ್ಲವನ್ನು ಕೊಡ್ತಿರ್ತಾರೆ ಇನ್ನು ಕೆಲವ್ರು ಏನಪ್ಪ ನಮ್ಗೆ ಒಬ್ಬಳೆ ಮಗಳು ಅಂತೇಳಿ ಇದ್ದ ಬಿದ್ದ ಎಲ್ಲ ಆಸ್ತಿನು ಮಾರಿನು ಕೊಡ್ತಿರ್ತಾರೆ ಕೆಲವೊಂದು ಸಾಮಾನು ಕೊಡ್ಸ್ತಿರ್ತಾರೆ ಇಲ್ಲಂದೆ ಅವ್ರ ಮನಸ್ಸು ಛಲೋ ಇತಪ್ಪ ಅಂದ್ರೆ ಏನು ಕೊಡ ಬೇಡ್ರಪ್ಪ ಅಂದಾಗ ಅವ್ರು ಏನು ಮಾಡ್ತಾರೆ ಅಂದರೆ ರೀ ಇದ್ದದ್ದು ತಮ್ಮ ಆಸ್ತಿನೆ ಅವರಿಗೆ ಬರ್ದು ಕೊಟ್ಟು ಬಿಡ್ತಾರೆ